ನಾನು ಕನ್ನಡತಿ ಅಂತ ಹೆಮ್ಮೆಯಿಂದ ಹೇಳ್ಕೊತೇನೆ ನೋಡಿರಪ್ಪ ಈಗಿನವರು ಯಾರಾರೂ ಕೇಳಿದ್ರೆ ಐ ಡೋಂಟ್ ನೊ ಕನ್ನಡ ಅಂತ ಹೇಳ್ತಾರೆ ಆಂ ಇದು ಎಂಥದು ರೀ ಇದು ನಮ್ಮ ಮಾತೃಭಾಷೆಗೆ ಅಂದ್ರೆ ನನ್ನ ತಾಯಿ ನನಗೆ ಗೊತ್ತಿಲ್ಲ ಅಂತ ಹೇಳ್ದಂಗೆ ಹೌದಲ್ಲ ಹಾಂ ಹೀಗಾಗಿ ಕನ್ನಡ ಹೆಂಗೆ ಕಲಿತ್ವಪ್ಪ ಅನ್ನೋದು ಗೊತ್ತಿಲ್ಲ ನಮ್ಗೆ ಹೇಗೋ ಕಲಿತ್ಬಿಟ್ವಿ ಅರ್ಥಾತ್ ಈಗಿನ ಹುಡುಗರ್ಗೆ ಅ ಆ ಇ ಈ ಬರೆಸೋದ್ರಾಗೆ ರಗಡಾಗಿ ಹೋಗ್ತದೆ ಕ ಖ ಗ ಘ ಙ ಕಲಿಯೋಂಗೆ ಇಲ್ಲ ಅದು ಅಲ್ದೆನೆ ಮುಂದಿಂದು ಏನು ಕ ಕಾನ್ ಬಳ್ಳಿ ಒತ್ತಕ್ಷರ ಅವು ಏನು ಅವೆಲ್ಲ ಒಲ್ಲೆ ಯಪ್ಪ ನಾನು ಕನ್ನಡ ಅಂತ ಬರೀ ಕನ್ನಡ ಫೇಲ್ ಆಗ್ತವ್ರೆ ಈಗಿನ ಹುಡುಗರು ನಾನು ಕನ್ನಡ ನಮ್ಮ ಪರೀಕ್ಷೆ ನಾವು ನಮ್ಮ ಟೈಮ್ನಾಗ್ ಕನ್ನಡ ಪರೀಕ್ಷೆ ಇದ್ದಾಗ ಹಿಂದಿನ ದಿವ್ಸ ಪಾಠ ಉರ್ಕೊಂಡು ಕಥೆ ನೋಡ್ಕೊಂಡು ಹೋಗ್ಬಿಡ್ತಿದ್ವಿ ಬರ್ದು ಬಂದು ಬಿಡ್ತಿದ್ವಿರುಪ ಮ ತೊಂಬತ್ತರ ಮೇಲೆ ಯಪ್ಪ ಮಾರ್ಸ್ ಬೀಳ್ತಿದ್ದವು ಈಗಿನ ಹುಡ್ಗುರು ಕನ್ನಡ ಫೇಲ್ ಆಗ್ತಾರೆ ವಿಚಿತ್ರ ಅನ್ನಿಸ್ತದೆ ಮಾತು ಕನ್ನಡ ಆ ವಿಷಯ ಹೆಂಗೆ ಬರೋಂಗಿಲ್ರಿಪ್ಪ ನಮ್ಮ ವಿಚಾರಶಕ್ತಿ ಬೆಳೆಯೋದೇ ನಮ್ಮ ಮಾತೃಭಾಷೆದಾಗ ಅಂತದ್ರಾಗ್ ಇದಕ್ಕೆ ಹೆಂಗೆ ಕಠಿಣ ಶಬ್ದ ಪಾಠ ಇದು ಆ ಭಾಷೆ ಆಗ್ತದೆ ಸಾಧ್ಯನೇ ಇಲ್ಲ ಖರೆ ಅಂದರೆ ಕರ್ಣೇ ಅಟತೀತಿ ಕರ್ಣಾಟಕಮ್ ಅಂತೇಳಿ ಬಂದಿದೆ ಗೊತ್ತಿದೇನ್ ನಿಮಗೆ ಕಣ್ಣು ಕ್ಕ ಕಿವಿ ಒಳಗೆ ಗುಯ್ ಗುಯ್ ಗುಯ್ ಗುಯ್ ಅಂತದಂತೆ ನಮ್ಮ ಭಾಷೆ ಅಷ್ಟು ಮಧುರವಾದ ಭಾಷೆ ಇದು ಹೀಗಾಗಿ ನಾವು ಕನ್ನಡದ ಕರುನಾಡಿನ ಒಳಗೆ ಬಾ ಜೀವಿಸ್ತೇವಿ ಅಂತಂದ್ರೆ ಭಾಳ ಖುಷಿಯಿಂದ ಹೇಳ್ತೇವೆ ಯಸ್ ಅಂತೇಳಿ ಹೌದಾ ಯಾಕಂತಂದ್ರೆ ನಮ್ಮ ಭುವನೇಶ್ವರಿ ದೇವಿ ನಮ್ಮನ್ನು ಎಷ್ಟು ಚೆಂದ ಕಾಪಾಡ್ಯಾಳಲ್ಲ ಸುತ್ಲೂ ಯಾವ ಯಾವುದೂ ಇದು ಇಲ್ಲ ನಮಗೆ ಅಪಾಯದ ಗಂಟೆಗಳು ಹೊಡೆಯುವಂಥವು ಯಾವೂ ಇಲ್ಲೇ ಇಲ್ಲ ಮಧ್ಯದೊಳಗೆ ಮಧ್ಯೆ ಭಾಗ್ದೊಳಗೆ ಕಾ ಕನ್ನಡ ಭುವನೇಶ್ವರಿ ಜೊತೆ ಕೂತ್ಕೊಂಬಿಟ್ಟೇವೆ ಹೀಗಾಗಿ ನಮಗೆ ಯಾವ್ದ್ರದ್ದೂ ಭಯ ಇಲ್ಲರೀ ಏನಾರೂ ನದಿ ಪ್ರವಾಹ ಸಮುದ್ರದ ಪ್ರವಾಹ ಅಲ್ಲದೇ ಹಿಮದ ಪ್ರವಾಹ ಅಂತ ಏನ್ರೂ ಇದೆ ಏನ್ರಿಪ್ಪ ಯಾವ ಯಾವುದೂ ಇಲ್ಲ ಭಯೋತ್ಪಾದಕ್ರದ್ದು ಏನ್ರೂ ಇದೆ ಏನ್ರಿಪ್ಪ ಅದೂ ಇಲ್ಲ ಹೀಗಾಗೆ ಭಾರೀ ಆಲ್ಸಿಯೂ ಇದ್ದೀವಿ ರೀ ಒಂಚೂರು ಏಕೆಂದ್ರೆ ಯಾವ ಭಯನೂ ಇಲ್ವಲ್ಲ ಅರಾಮ ಕುಂತ್ಕೊಂಬಿಟ್ಟೇವೆ ಎಚ್ಚರ್ಕೆಯಿಂದ ಇರೋದೆ ಇಲ್ಲ ನಾವು ಹಾಂ ಹೀಗಾಗಿ ಕನ್ನಡದ ಬಗ್ಗೆ ಮಾತ್ರ ತಾತ್ಸಾರ ಇದೆ ಅದು ಆಗ್ಬಾರ್ದಲ್ವ ಕನ್ನಡದ ಬಗ್ಗೆ ಯಾಕೆ ತಾತ್ಸಾರ ಬೆಂಗ್ಳೂರಿಗೆ ಹೋದ್ರೆ ನಾವು ಎಲ್ಲೋ ಫಾರನ್ಗೆ ಹೋದಂಗೆ ಆಗ್ಬಿಡ್ತದ್ರಿಪ್ಪ ಎಲ್ಲರೂ ಬೇರ್ ಬೇರೆ ಭಾಷೆದವರೇ ಕನ್ನಡ್ದವ್ರೇ ಸಿಗೂದಿಲ್ಲ ನಮ್ಗೆ ಅಲ್ಲಿ ಅದ್ರಾಗೆ ಹಿಂಗೆ ನಾನು ನಾನು ಹೆಂಗೆ ಕನ್ನಡ ಮಾತಾಡಲಿಕತ್ತೇನ್ಲ ಅಂಥ ಕನ್ನಡ್ದವ್ರಂತೂ ಭಾರೀ ದುರ್ಲಭ ಅಲ್ಲಿ ಯಾಯ ಹಾಗೇನ್ರ ನಾನು ಮಾತಾಡಿದೆ ಅಂದ್ರೆ ಈ ಭಾಷೆ ಈ ಧ್ವನಿ ತಗೆದೆ ಅಂದ್ರೆ ಆ ಇದ್ರೊಳಗೆ ಝೂದೊಳಗೆ ಕಾಡು ಪ್ರಾಣಿನ ನೋಡ್ದಂಗೆ ನಮ್ಗೆ ಮುಖ ನೋಡ್ಕೊಳ್ತ ಕೂರ್ತಾರೆ ಯಾವ ಭಾಷೆ ಇದು ಅಂತೇಳಿ ಅಂಥ ಪರಿಸ್ಥಿತಿ ಬಂದಿದೆ ರೀ ಈಗ ಹಂಗೆ ಆಗಬಾರ್ದಲ್ಲ ಕನ್ನಡ ಭಾಳ ಸರಳ ಇದೆ ರೀ ಹೆಂಗೆ ಮಾತಾಡ್ತೇವೆ ಹಂಗೆ ಬರಿತೇವೆ ನಾವು ಅಲ್ಲೇ ಅದಕ್ಕೆ ಸರಳ ಅದು ಹೀಗಾಗಿ ಕನ್ನಡ್ದೊಳಗೆ ಏನು ಕಡ್ಮೆ ಇದೇರಿಪ್ಪ ಏಹೆ ಎಂಟು ಜ್ಞಾನಪೀಠ ಪಟ್ ಪ್ರಶಸ್ತಿ ಪಡ್ದಿದೆ ಇದು ಭಾಷೆ ಅಷ್ಟು ಶ್ರೀಮಂತ ಇದೆ ಇದು ಶಾಸ್ತ್ರೀಯ ಭಾಷೆ ಇದು ಮತ್ತು ಅತಿ ಪುರಾತನ ಭಾಷೆ ರೀ ಇದು ಹೀಗಾಗಿ ಈ ಭಾಷೆ ಒಳಗೆ ಏನೇನು ನಾವು ಮಾತಾಡ್ತೇವೆ ಅದು ಕರ್ನಾಟಕದ ಒಂದು ರೌಂಡ್ ಹೊಡ್ದು ಬಂದ್ರೆ ಕನ್ನಡ ಅಂತ ಹೇಳ್ತೀವಿ ಎಲ್ಲರೂ ಖರೆ ಎಷ್ಟು ಥರದ ಕನ್ನಡ ಇವೆ ಹೇಳಿರಿ ಈ ಮಂಗ್ಳೂರು ಕಡೆ ಹೋಗಿರಿ ಉಂಟು ಬಂಟು ಅಂತೇಳಿ ಅವ್ರು ಮಾತಾಡ್ತಾರೆ ಹೌದಾ ಈ ಕಡೆ ಇದಕ್ಕೆ ಹೋದ್ರೆ ಧಾರ್ವಾಡಕ್ಕೆ ಬನ್ರೀ ನನ್ನಂಗೆ ಪಟ ಪಟ ಪಟ ಪಟ ಅಂತೇಳಿ ಜಗಳ ಆಡ್ದೋರ ಗತೆ ಮಾತಾಡ್ತಾರೆ ಹೌದಾ ಭಾರೀ ಫಾಸ್ಟ್ ನಮ್ಮದು ಮಾತು ಹೀಗಾಗಿ ಮೈಸೂರು ಬೆಂಗ್ಳೂರದು ಮಂದಿಗೆ ನಮ್ಮ ಭಾಷೆ ಅರ್ಥನೇ ಆಗೋಂಗಿಲ್ಲ ಜಗಳ ಆಡ್ಲಿಕತ್ತೀರೇನು ರೀ ಅಂತ ಕೇಳ್ತಾರ್ ಅವ್ರು ಅಂದರೆ ನಮ್ಮ ಭಾಷೆ ಗಂಡು ಭಾಷೆ ಇದು ಹಾಂ ನಮ್ಮ ಕಾ ಧಾರವಾಡದ ಒಂದು ಭಾಷೆ ಒಳಗೆ ಸೊಗಡೇನು ಇದ್ಯಲ ಅದು ಉಳಿದ ಭಾಷೆ ಒಳಗೆ ಸಿಗೋಂಗಿಲ್ರಿ ಆ ಥರ ಭಾಷೆ ಇದು ಏಕಂದ್ರೆ ಗ್ರಾಮ್ಯ ಭಾಷೆಯೂ ಅಂತ ಅಲ್ಲ ಪ್ರೌಢ ಭಾಷೆಯೂ ಅಂತನೂ ಇಲ್ಲ ಹೀಗಾಗಿ ಒಂದು ನಡುವಿನ ಒಂದು ಮಧ್ಯೆ ಪ್ರೌಢ ಭಾಷೆ ಅಂತಲೂ ಹೇಳ್ಲಿಕ್ಕೆ ಅಡ್ಡಿಯಿಲ್ಲ ಈ ನಮ್ಮ ದ ರಾ ಬೇಂದ್ರೆ ಅವ್ರ ಕಾವ್ಯ ನೋಡಿರಿ ಎಷ್ಟು ಚೆಂದಿವೆ ಹಾಂ ಪಾತರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ ಅಂತ ಮಾತಿನಾಗೆ ನಾವು ಒಂದು ಬ ಕಾವ್ಯ ಕ ಕಟ್ಟಿಬಿಡ್ತಾರೆ ಇಷ್ಟು ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಮ ಬೇಂದ್ರೆ ಅವ್ರು ಒಬ್ಬ ಕಾವ್ಯ ಓದ್ಕೋತ ಹೋದ್ರೆ ನಾವು ಧಾರವಾಡ ಎಂದೆಂದೂ ಮರೆಯೋಂಗಿಲ್ಲ ಅಂಥ ಚೆಂದದ ಕಾವ್ಯಗಳವು ಈ ಥರ ಬ ಬೇಕಾದಷ್ಟು ಕನ್ನಡ ನಾವು ಮಾತಾಡ್ತೇವಲ್ಲ ನಾವು ಕನ್ನಡ ಅಂತೇಳಿ ಸ್ಪೆಸಿಫಿಕ್ಕಾಗಿ ಎಲ್ಲೂ ಕಲ್ತಿಲ್ಲ ರೀ ಖರೆ ಹೇಳ್ಬೇಕಂದ್ರ ನಾನು ಅಂತೂ ಏಳನೇ ತತ್ ತನಕ ಕನ್ನಡ ಕಲ್ತಾಕೆ ಆಮೇಲೆ ಕನ್ನಡದ ಗಂಧನೇ ಇಲ್ಲ ನನಗೆ ಯಾಕಂದ್ರ್ ನಾನು ಮುಂದೆ ಇಂಗ್ಲೀಷ್ ಮೀಡಿಯಮ್ ತೊಗೊಂಡೆ ಆಮೇಲೆ ಸಂಸ್ಕೃತ ತೊಗೊಂಡುಬಿಟ್ಟೆ ಸೊ ಮುಂದೆ ಎಲ್ಲ ಸಂಸ್ಕೃತ ಮಯ ಆಗ್ಬಿಡ್ತು ನಮ್ಮದು ಕಲಿಕೆ ಹೀಗಾಗಿ ನಮ್ಮ ನನಗೆ ಒಂದು ಬಾ ಶಾಲೆ ಒಳಗೆ ಟೀಚರ್ ಅಂತೇಳಿ ಇದನ್ನು ಮ ಆಯ್ಕೆ ಮಾಡಿದಾಗ ನಾನು ಅಂಕ ಧಾರವಾಡದ ಪ್ರಸಿದ್ಧ ಕೆ ಇ ಬೋರ್ಡ್ ಶಾಲೆಯ ಶಿಕ್ಷಕಿಯಾಗಿ ನಿವೃತ್ತಿ ಹೊಂದಿದವಳು ನನ್ನ ನಿಯುಕ್ತಿ ಟೈಮ್ನಾಗ ನಿನಗೆ ಕನ್ನಡ ಬರೋದಿಲ್ಲ ಅಂತ ತಿಳ್ಕೊಂಡು ನನ್ನ ಹಿಂಗೆ ಟೆಸ್ಟ್ ಮಾಡಿದ್ರು ಹೇಳ್ತೇನೆ ರೀ ಕನ್ನಡ್ದಾಗೆ ಯಪ್ಪ ನಿಂಗೆ ಕನ್ನಡ ಎಲ್ಲಿ ಕಲ್ತೆ ನೀನು ಕಲಿತೇ ಇಲ್ಲ ನೀನು ಕನ್ನಡ ನಿನಗೆ ಕನ್ನಡ್ದಾಗೆ ಮಾತಾಡ್ಲಿಕ್ಕೆ ಬರ್ತದೆ ಖರೆ ಬರೆಯಕ್ ಬರ್ಬೇಕಲ್ವ ಓದ್ಲಿಕ್ಕೆ ಬರ್ಬೇಕಲ್ವ ಅಂತ ತಿಳ್ಕೊಂಡು ಅಲ್ಲಿ ಕುತ್ಕೊಂಡು ಅವ್ರು ನನ್ನ ಸಂದರ್ಶನ ಮಾಡೋ ಅಂಥವ್ರು ಗಟಾನು ಗಟಿಗಳೆಲ್ಲ ಬೋರ್ಡ್ ಮೇಲ್ ಬರ್ಸಿದ್ರು ಬರ್ಸಿದ್ರು ಬರ್ಸಿದ್ರು ಹೇಳ್ತೇನೆ ಮಹಾಭಾರತದ್ದು ಎಲ್ಲ ಕಠಿಣ ಶಬ್ದ ರಾಮಾಯಣದ ಕಠಿಣ ಶಬ್ದ ಪ್ರಧ್ಯುಮ್ನ ಅಶ್ವಥ್ಥಾಮ ಇವೆಲ್ಲ ಬರಿಲಿಕ್ಕೆ ಹೇಳ್ತಿದ್ದರು ಹೀಗಾಗಿ ನನ್ನ ಎಲ್ಲ ಟ್ವಿಸ್ಟ್ ಮಾಡಿ ಆಮೇಲೆ ಕನ್ನಡ್ದಾಗೆ ಪಾಠ ಕೊಡು ಅಂತೇಳಿ ಕನ್ನಡ್ದಾಗೆ ಪಾಠ ಕೊಡಿಶಿದ್ರು ಕನ್ನಡ ಇಷ್ಟು ನಂಗೆ ನಾನು ನಮ್ಮ ಮನೆ ಒಳಗೆ ಕನ್ನಡದಲ್ಲಿ ರೀ ಮನೇಗಿನ ಕನ್ನಡ ನಮ್ಮ ತಾಯಿ ಬರೀ ಎರಡನೇ ತಕ್ ಕಲ್ತಾಕೆ ರಾಮಾಯಣ ಓದ್ತಿದ್ಲು ಆಕೆ ಮಹಾಭಾರತ ಓದ್ತಿದ್ಲು ಹೀಗಾಗಿ ನಾವು ಅವಳ ಕೈಗೆ ಗರಡಿ ಒಳಗೆ ಬೆಳೆದವರು ಕನ್ನಡ ಬರೋಂಗಿಲ್ಲ ಅಂದ್ರೆ ಹೆಂಗೆ ರೀ ಪಾ ಬರೀ ಎರಡನೇ ತಕ್ ಕಲ್ತಾಕೆ ಆಕೆ ಆಕೆಗೇ ಅಷ್ಟು ಬರ್ತದೆ ಅಂದ ಮೇಲ್ ನಮಗೆ ಬರುದಿಲ್ಲ ಹಿಂಗಾಗ್ ನಾವು ಮಂತ್ರ ತಂತ್ರ ಎಲ್ಲ ಓದಿದವ್ರು ನಮಗೆ ಕನ್ನಡ ಅಗದಿ ಸುಲಭ ಆಗ್ಬಿಡ್ತು ಹಿಂಗಾಗಿ ಮತ್ತು ಪ್ರತಿ ಸೂಟಿ ಒಳಗೆ ಮೇ ಸೂಟಿ ಒಳಗೆ ಏನಪ್ಪ ನಮ್ಮ ಕೆಲಸ ಅಂದ್ರೆ ಲೈಬ್ರರಿಗೆ ಹೋಗೋದು ಕನ್ನಡ ಪುಸ್ತಕ ತರೋದು ಎಂಥದು ಕಥೆ ಪುಸ್ತಕ ಪಂಚತಂತ್ರ ಕನ್ನಡ್ದಾಗೆ ಓದೇವೆ ಹೌದಾ ಆಮೇಲೆ ಬರ್ತಾ ಬರ್ತಾ ಸಣ್ಣ ಸಣ್ಣ ಕಥೆ ಓದ್ಕೋತ ಓದ್ಕೋತ ಓದ್ಕೋತ ಒಂದು ಎಂಟನೇತಿ ಬಂದ್ವಿ ನೋಡಿರಿ ಮುಂದೆ ಕಾದಂಬರಿ ಶುರು ಆದವು ಕಾದಂಬರಿ ಅಂತೂ ಹೆಂಗೆ ಓದ್ತಿದ್ವಲ್ವ ಮನ್ಯಾಗೆ ಬೈತಾರೆ ಅಂತ ತಿಳ್ಕೊಂಡು ಟೆಕ್ಸ್ಟ್ಬುಕ್ಕು ಒಳಗೆ ಆ ಕಾದಂಬರಿ ಇಟ್ಕೊಂಡು ಓದೋ ಅಂಥ ಪರಿಸ್ಥಿತಿ ಇಡೀ ರಾತ್ರಿ ಓದಿ ಮುಗಿಸ್ಬಿಡೋದ್ ಅದನ್ನು ಮುಂಜಾನೆ ಏಳೋದ್ರಾಗ ಆ ಕಾದಂಬ್ರಿ ರೆಡಿ ಓದಿ ಹೀಗಾಗಿ ನಮಗೆ ಭಾಷೆಗೆ ಎಲ್ಲೂ ಕೊರ್ತೆನೇ ಇಲ್ಲ ಆ ಕಾದಂಬರಿ ಓದೋದರಿಂದ ಎಸ್ ಎಲ್ ಭೈರಪ್ಪ ಅವ್ರ ಕಾದಂಬ್ರಿ ಅ ನ ಕೃ ಅವ್ರ ಕಾದಂಬರಿ ತ ರಾ ಸು ಅವ್ರ ಕಾದಂಬರಿ ಎಂತೆಂಥವು ರೀ ಅವು ಆ ಬಾ ಅಲ್ಲಿ ನಾವು ಎಲ್ಲ ಜಿಗಿದ್ ಬಿದ್ಬಿಡ್ತೇವೆ ಅಲ್ಲಿ ಭಾ ಅವ್ರು ಊಪ್ಯೋಗ್ಸಿದಂಥ ಶಬ್ದ ಅವರು ಪ್ರಯೋಗ ಮಾಡಿದಂಥ ವಾಕ್ಯ ನಮ್ಮ ಟೆಕ್ಸ್ಬುಕ್ಕಲ್ಲೂ ಕಾಣಲಿಕ್ಕೆ ಸಾಧ್ಯಿಲ್ಲ ಹಿಂಗಾಗಿ ಟೆಕ್ಸ್ಬುಕ್ ಬೇಕಾಗೇ ಇಲ್ಲ ನಮಗೆ ಟೆಕ್ಸ್ಟ್ಬುಕ್ ಇಲ್ದೆನೇ ನಾವು ಕನ್ನಡ ಕಲಿತವ್ರು ಹಿಂಗಾಗಿ ಕನ್ನಡದ ಬಗ್ಗೆ ಭಾಳ ಅಭಿಮಾನ ಇದ್ದವರು ಮಾತೃಭಾಷೆ ಪ್ರಥಮ ಅದಕ್ಕೆ ನಮ್ಮ ಇವ್ರು ಹೇಳ್ತಿದ್ದರು ಯಾರು ದ ರಾ ಬೇಂದ್ರೆ ಅವ್ರು ಒಂದು ಮಾತು ಹೇಳ್ತಿದ್ದರು ಕನ್ನಡ ಮನೆಯ ಭಾಷೆ ಆದ್ರೆ ಸಂಸ್ಕೃತ ಮನದ ಭಾಷೆ ಅಂತ ಹೇಳ್ತಿದ್ದರು ಹಿಂಗಾಗ್ ನಮ್ಗೆ ಎರಡೂ ಭಾಷೆನೂ ಬರ್ತವೆ ಮನದ ಭಾಷೆನೂ ಬರ್ತವೆ ಮನೆ ಭಾಷೆನೂ ಬರ್ತವೆ ಎರಡರ ಬಗ್ಗೆನೂ ಅಭಿಮಾನ ಇದೆ ಆಗ್ಬೋದಲ ಅದಕ್ಕೆ ಎಷ್ಟು ಭಾಷೆ ಕಲೀತೀರ ಅಷ್ಟು ಚೊಲೋ ಹಾಂ ಐ ಡೋಂಟ್ ನೊ ಕನ್ನಡ ಅನ್ಬೇಡ್ರಿಪ್ಪ ದಯವಿಟ್ಟು ಕನ್ನಡ ಕಲೀರಿ ಚೆಂದಾಗಿ ಇನ್ನು ನೀವು ಕನ್ನಡ ಚೆಂದಾಗಿ ಮಾತೃಭಾಷೆ ಒಳಗೆ ಕಲಿತ್ರಿ ಅಂದ್ರೆ ನೋಡಿರಿ ಮಂಗ ಹೆಂಗೆ ಜಿಗಿತದೆ ಗಿಡದ ಮೇಲೇ ಒಂದು ಟೊಂಗೆ ಹಿಡ್ಕೊಂಡಿರ್ತದೆ ಗಟ್ಮುಟ್ಟು ಅದು ಒಂದು ಕೈಯಿಂದ ಹೆಂಗ್ ಬೇಕೋ ಹಂಗೆ ಜಿಗಿತದೆ ಅದು ಅದಕ್ಕೆ ಆಧಾರ್ನೇ ಅದು ಒಂದು ಟೊಂಗೆ ಅದು ಹೇಳ್ತದೆ ಆ ಟೊಂಗೆ ಏನೂ ಮಾಡೋದುಲ್ಲ ಅನ್ನೋಂಥ ವಿಶ್ವಾಸದ ಮೇಲೆ ಅದು ಜಿಗ್ದಾಡ್ತಿರ್ತದೆ ಹಾಗೆ ನಮಗೂ ಒಂದು ಲ್ಯಾಂಗ್ವೇಜ್ ಬೇಕಲ್ವ ಗಟ್ಮುಟ್ಟಾಗಿ ಅಂದಾಗ ನಾವು ಉಳಿದ ಭಾಷೆ ಕಲೀಲಿಕ್ಕೆ ಈಝಿ ಆಗ್ತದೆ ಹೌದಾ ಎಲ್ಲಿ ಬೇಕಲ್ಲಿ ಜಿಗಿಬೋದು ಅಲ್ಲಿ ನಾವು ಗ್ರಾಮರು ಕಲಿಯಬೌದು ಅದಕ್ಕೆ ಮಾತೃಭಾಷೆ ಒಳಗೆ ನಾವು ಪ್ರಭುದ್ರು ಇದ್ವಿ ಅಂದ್ರೆ ಪ್ರೌಢತನ ಇತ್ತು ಅಂತಂದ್ರೆ ನಾವು ಉಳಿದ ಎಲ್ಲ ಭಾಷೆ ವಿದೇಶಿ ಭಾಷೆನೂ ಕಲಿಬೋದು ಇದಕ್ಕೆ ಸಾಕಷ್ಟು ಮಂದಿ ನಮ್ಮ ಮಹನೀಯರು ಇದಕ್ಕೆ ಉದಾಹರ್ಣೆ ಇದ್ದಾರೆ ದ ಇವರು ರಾಷ್ಟ್ರಪತಿ ರಾಧಾಕೃಷ್ಣನ್ ಅವ್ರ್ಗೆ ಹದಿನಾಲ್ಕು ಭಾಷೆ ಬರ್ತಿದ್ದವು ರೀ ಹದಿನಾಲ್ಕು ಭಾಷೆ ಹೆಂಗೆ ಕಲ್ತ್ರು ಅವರು ಮಾತೃಭಾಷೆಯ ಮೇಲಿಂದ ಅದಕ್ಕೆ ಮಾತೃಭಾಷೆಯ ಬಗ್ಗೆ ಭಾಳ ಅಭಿಮಾನ ಇರಬೇಕು ಅದನ್ನು ಬೆಳ್ಶ್ಕೊಬೇಕು ನಾವು ಕನ್ನಡಿಗರು ವಿಶೇಷವಾಗಿ ಬೆಳೆಸ್ಕೋಬೇಕು ಇದು ನನ್ನ ದಯೆ ಕಳಕಳಿ ವಿನಂತಿ ಇದೆ